ಹಾಂ ನಮಸ್ಕಾರ ಯಾರು ಹೇಳಿ ಗೊತ್ತಾಗಲಿಲ್ಲ ಓಹ್ ಮಾದೇವ ಅವರಾ ಏನು ವಿಷಯ ಹಾಂ ಚೆನ್ನಾಗಿದ್ದೇನೆ ನೀವು ಆರೋಗ್ಯವಾ ಓ ಹಾಂ ಏನು ಏನಾಯ್ತು ಏನು ಸಮಸ್ಯೆ ಆಯ್ತು ಹಾಂ ಹೌದೌದು ನಾನೆಲ್ಲೊ ಸ್ವಲ್ಪ ಒಂದು ಮೆಡಿಕಲ್ ಕಾನ್ಫ್ರೆನ್ಸ್ ಇತ್ತು ಬೆಂಗಳೂರಲ್ಲಿ ನಾನು ಇರಲಿಲ್ಲ ಎಲ್ಲ ಒಂದು ಕರ್ನಾಟಕ ಮೆಡಿಕಲ್ ಅಸೋಸಿಯೇಷನಿಂದ ಒಂದು ತ್ರೀ ಡೇಸು ಒಂದು ಕಾನ್ಫ್ರೆನ್ಸ್ ಇತ್ತು ಒಂದು ಕ್ಯಾನ್ಸರ್ ಬಗ್ಗೆ ಅದರ ಬಗ್ಗೆ ಹೋಗಿದ್ದೆ ಅದಕ್ಕೆ ಬರೋಕ್ಕಾಗಿಲ್ಲ ಹೇಳಿ ಇವ್ರೆ ಏನು ತೊಂದರೆ ಹಾಂ ಹಾಂ ಹಾಂ ಹಾಂ

ಹಾಂ ಹೌದೌದು ಹೌದೌದು ಹೌದು

ಹೌದಾ ಪರವಾಗಿಲ್ಲ ಏನಿಲ್ಲ ಸ್ವಲ್ಪ ಇದು ಹವಾಮಾನ ಚೇಂಜ್ ಆಯ್ತಲ್ಲ ಬದಲಾವಣೆ ಆಯ್ತಲ್ಲ ಈಗ ಮಳೆಗಾಲ್ದಿಂದ ಚಳಿಗಾಲ ಆಯ್ತಲ್ಲ ಅದರಿಂದ ಸ್ವಲ್ಪ ತೊಂದರೆ ಏನು ಆಥರ ಏನು ಭಾವಿಸ್ಕೊಳೋದು ಬೇಡ ಅಂದರೆ ಒಂದು ಕೆಲಸ ಮಾಡ್ತೀರ ಸಂಜೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ಗೆ ಬರ್ತೀರ ನಮ್ಮ ಹಾಂ ಸಿದ್ದಾರ್ಥ ಲೇಔಟ್ ಕ್ಲಿನಿಕ್ಗೆ ಬಂದುಬಿಡಿ ಅಲ್ಲೆ ಇರ್ತೀನಿ ಅಲ್ಲೆ ಪ್ರಾಕ್ಟಿಸಿಗೆ ಬರೋಥರ ಒಂದು ಪ್ರಾಕ್ಟಿಸಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮುಗಿಸ್ಕೊಂಡು ನಾಲ್ಕೂವರೆ ಐದು ಗಂಟೆ ಬರ್ತೀನಿ ಒಂದು ಕೆಲಸ ಮಾಡಿ ಮದು ಹೇಳಿ ಹ್ಞೂಂ ಅದು ಒಂದು ಕೆಲಸ ಮಾಡಿ ಒಂದು ನಾಲ್ಕೂವರೆಗೆ ಒಂದು ಫೋನ್ ಮಾಡಿ ನನಗೆ ಫೋನ್ ಮಾಡಿ ಬನ್ನಿ ಹ್ಞೂಂ ಫೋನ್ ಮಾಡಿ ಬನ್ನಿ ಹಿಂಗೆ ಹೋಗ್ತಾಯಿದ್ದೀನಿ ವಿಸಿಟಿಂಗ್ ಹೋಗ್ತಾಯಿದ್ದೀನಿ ಅದನ್ನು ಮುಗಿಸ್ಕೊಂಡು ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ನಾನು ನಾಲ್ಕೂವರೆ ಐದು ಗಂಟೆಗೆ ಬರ್ತೀನಿ ನೀವು ಯಾವುದಕ್ಕೂ ಒಂದು ಫೋನ್ ಮಾಡ್ಬಿಟ್ಟು ಬನ್ನಿ ಮಾದೇವ ಹಾಂ ಹ್ಮಂ ಫೋನ್ ಮಾಡ್ಬಿಟ್ಟು ಬನ್ನಿ ಇಲ್ಲ ಫೋನಲ್ಲಿ ಹಳೆದು ಪ್ರಿಸ್ಕ್ರಿಷನ್ ನನ್ನತ್ರ ಇಲ್ಲ ನಾನು ಕ್ಲಿನಿಕ್ಗೆ ಹೋಗಿ ನೋಡ್ಬೇಕು ಅದನ್ನು ನಾನದು ತಂದಿಲ್ಲ ಅದು ಹಳೆದು ನಂದು ರೆಕಾರ್ಡಿದೆಯಲ್ಲ ರೆಕಾರ್ಡ್ ನೋಡೇ ಹೇಳ್ಬೇಕು ಸುಮ್ಮನೆ ನಾನು ಬರಿ ಫೋನಲ್ಲಿ ಹೇಳ್ಲಿಕ್ಕೆ ಕಷ್ಟ ಆಗುತ್ತೆ ಅವೆಲ್ಲ ನಾನೊಂದು ಹೇಳೋದು ಇನ್ನೊಂದು ಆಗೋದು ನಿಮ್ಮ ಡೈರೆಕ್ಟಾಗಿ ಏನೋ ಟೆಸ್ಟ್ ಮಾಡೇ ಹೇಳ್ಬೇಕು ಈಗ ಅದು ನಿಮಗೆ ನಿಮಗೆ ಮನೆಲ್ಲೇ ಮನೆ ಮದ್ದು ಮಾಡಬೋದು ಆದರೆ ಅಷ್ಟೊಂದು ಒಂದು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಮಾಡ್ಬೇಕು ಮಾಡಬೇಕಾಗುತ್ತೆ ಹ್ಞೂಂ ಸರಿ ಅದಕ್ಕೆ ನೀವು ಸಂಜೆ ನಾಲ್ಕುಗಂಟೆ ನಾಲ್ಕೂವರೆಗೆ ಒಂದು ಫೋನ್ ಮಾಡಿಯೇ ಬನ್ನಿ ಮಾದೇವ ಓಕೆಯಾ ಹ್ಞೂಂ ಹ್ಞೂಂ ಹೌದು ಕಾಲ್ ಮಾಡ್ಬಿಟ್ಟು ಬನ್ನಿ ಒಂದು ನಾಲ್ಕೂವರೆಗೆ ಕಾಲ್ ಮಾಡಿ ನಾನು ಕ್ಲಿನಿಕ್ ಬಂದಿರ್ತೀನಿ ಇನ್ನೊಂದ್ಸಲ ನೋಡಿ ಟೆಸ್ಟ್ ಮಾಡ್ತೀನಿ ಇನ್ನೊಂದ್ಸಲ ಚಕಪ್ ಮಾಡ್ತೀನಿ ಕಂಪ್ಲೀಟಾಗಿ ನಿಮ್ಮ ಬಾಡಿ ಕಂಪ್ಲೀಟಂತೂ ಬಾಡಿ ಚಕಪ್ ಮಾಡಬೇಕು ಒಂದು ಕಂಪ್ಲೀಟ್ ತರೋ ಆಗಿ ಒಂದು ಬಾಡಿ ಚಕಪ್ ಮಾಡೋಣ ಓಕೆಯಾ ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಹ್ಞೂಂ ಹ್ಞೂಂ ಹ್ಞೂಂ ಬಾಯ್